ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮವು ಹೆಚ್ಚಾಗಿದೆ ಅಂತನೇ ಹೇಳ್ಬೋದು ಏಕಂದರೆ ಮಳೆಗಾಲದಲ್ಲಿ ಆ ಒಂದು ಮಲೆನಾಡು ಆಗಿರ್ಬೋದು ಕೊಡಗು ಮಡಿಕೇರಿ ಆಗಿರ್ಬೋದು ಮಲೆನಾಡಲ್ಲಿ ಆ ಥರ ಪ್ರದೇಶಗಳನ್ನು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಸೊ ಬೇಸಿಗೆ ಕಾಲದಲ್ಲಿ ಆಗಿರುವುದಕ್ಕಿಂತ ಎಲ್ಲ ಪ್ರವಾಸೋದ್ಯಮಗಳು ಕೂಡ ಮಳೆಗಾಲದಲ್ಲೇ ತುಂಬ ಪ್ರವಾಸ ಹೋಗೋದಕ್ಕೆ ಕೈಗೊಳ್ತಾರೆ ಅಂದರೆ ಮುಖ್ಯ ಉದ್ದೇಶ ಆವಾಗ ತುಂಬ ಚೆನ್ನಾಗಿರೊ ತುಂಬ ಚೆನ್ನಾಗಿರುತ್ತೆ ಪರಿಸರ ನೋಡೋದಕ್ಕಾಗಿರ್ಬೋದು ಅಥವಾ ಮಳೆಗಾಲದಲ್ಲಿ ನದಿಗಳು ಹರಿಯೋದಕ್ಕಾಗಿರ್ಬೋದು ಸೊ ಅದೇ ರೀತಿಯಾಗಿ ಒಂದೊಂದು ಸಲ ಅಲ್ಲಿರುವಂತಹ ಆ ಒಂದು ಸಿಚುಯೇಷನ್ಗೆ ಸಿಗುವಂತಹ ಒಂದು ಫುಡ್ಸ್ ಆಗಿರ್ಬೋದು ಆಹಾರಗಳಾಗಿರ್ಬೋದು ಅಲ್ಲಿಯ ನಡೆಯುವಂತಹ ಒಂದು ಏರುಪೇರುಗಳಾಗಿರ್ಬೋದು ಸೊ ಅದೇ ಆ ಥರದ್ದನ್ನು ಎಂಜಾಯ್ ಮಾಡೋದಕ್ಕೆ ಕೂಡ ತುಂಬ ಜನ ಹೋಗ್ತಾರೆ ಮತ್ತು ಕಾಲೇಜು ಮತ್ತು ಸ್ಕೂಲ್ ಮಕ್ಕಳಿದ್ದಾಗ ಸೊ ಅವ್ರಿಗೆಲ್ಲ ರಜಾದಿನಗಳಲ್ಲಿ ಕೂಡ ಪ್ರವಾಸೋದ್ಯಮನಾ ಕೈಗೊಳ್ತಾರೆ ಇದು ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿದೆ ಅಂತನೇ ಹೇಳ್ಬೋದು ಏಕಂದರೆ ಮಲೆನಾಡ ಸೊಬಗನ್ನ ಕಾಣಲು ತುಂಬ ಸುಂದರವಾಗಿರುತ್ತೆ ಮಲೆನಾಡು ಪ್ರದೇಶಗಳಾಗಿರ್ಬೋದು ಅಲ್ಲಿ ಅಲ್ಲಿರುವಂತಹ ಒಂದು ಜನ ಆಗಿರ್ಬೋದು ಅವರ ಭಾಷೆ ಆಗಿರ್ಬೋದು ಅವರ ಶೈಲಿ ಆಗಿರ್ಬೋದು ತುಂಬಾ ವಿಭಿನ್ನವಾಗಿರುತ್ತೆ ಸೊ ಮಲೆನಾಡಲ್ಲಿ ಅಲ್ಲಿರುವಂತಹ ಪ್ರತಿಯೊಂದು ಅಲ್ಲಿ ಕೊಡಗು ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಅಲ್ಲಿ ತುಂಬ ಫಾಲ್ಸ್ ಕೂಡ ಇರುತ್ತೆ ಮಳೆಗಾಲದಲ್ಲಿ ಜೋಗ ಜಲಪಾತ ಹರಿಯೋದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಜೋಗ ಜಲಪಾತ ಅಲ್ಲಿ ಮೇಲಿಂದ ಧುಮುಕುವಂತಹ ಒಂದು ನೀರಾಗಿರ್ಬೋದು ಕಣ್ಣಿಗೆ ತುಂಬ ಇಂಪಾಗಿ ಕಾಣಿಸುತ್ತೆ ಸೊ ಯಾಕಂದರೆ ಮಳೆಗಾಲದಲ್ಲಿ ಈಗ ಪ್ರವಾಸೋದ್ಯಮಗಳು ಹೆಚ್ಚಾಗಿಯೇ ಇರುತ್ತೆ ಕೆಲವರು ಫಾಲ್ಸ್ಗಳನ್ನು ತುಂಬ ಇಷ್ಟಪಡ್ತಾರೆ ಮೇಲೆಯಿಂದ ನೀರು ಬೀಳುವಂಥದ್ದು ಜೋಗ ಫಾಲ್ಸ್ ಆಗಿರ್ಬೋದು ಅಬ್ಬೆ ಫಾಲ್ಸ್ ಆಗಿರ್ಬೋದು ಹೊಗಾನಿಕಲ್ ಫಾಲ್ಸ್ ಆಗಿರ್ಬೋದು ಅಥವಾ ಕ ಇದು ಅಬ್ಬೆ ಫಾಲ್ಸ್ ಆಗಿರ್ಬೋದು ತುಂಬ ಫಾಲ್ಸ್ಗಳಿವೆ ಸೊ ಕೊ ಕೊಡೈಕೆನಲ್ನಲ್ಲಿರುವಂತಹ ಒಂದು ಫಾಲ್ಸ್ ಆಗಿರ್ಬೋದು ತುಂಬ ಕರ್ನಾಟಕದಲ್ಲಿ ದೂದ್ ಸಾಗರ್ ಆಗಿರ್ಬೋದು ತುಂಬ ತುಂಬ ಪ್ಲೇಸ್ಗಳು ಇದೆ ಸೊ ಆ ಥರವನ್ನು ನೋಡಲು ಕೂಡ ಸುಮಾರು ಜನ ಇಷ್ಟಪಡ್ತಾರೆ ಸೊ ಆವೊಂದು ಸಿಚುಯೇಷನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮವು ಹೆಚ್ಚಾಗೇ ಇದೆ ಕಡಿಮೆ ಕಡಿಮೆ ಆಗೇ ಇಲ್ಲ ಏಕಂದರೆ ಪ್ರವಾಸ ಹೋಗೋದು ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ವಿಷಯ ಫ್ಯಾಮಿಲಿಯಲ್ಲಿ ಅವರದು ರಜಾದಿನಗಳನ್ನು ನೀಡಿದಾಗ ಸೊ ಅವರು ಫಸ್ಟು ಯೋಚನೆ ಮಾಡೋದೇ ಎಲ್ಲಾದರೂ ಪ್ರವಾಸಕ್ಕೆ ಹೋಗೋಣ ಪ್ರವಾಸ ಉದ್ಯಮಗಳಿಗೆ ಹೋಗೋಣ ಸೊ ಅಲ್ಲೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಫಸ್ಟ್ ಮೈಂಡಿಗೆ ಬರೋದೇ ಪ್ರವಾಸಗಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಅದರಿಂದ ಚಿಕ್ಕಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಅವರಿಗೆ ಪ್ರವಾಸ ಹೋಗೋದಕ್ಕೆ ಇಷ್ಟ ವಯಸ್ಸಾಗಿರೋರಿಗಾದ್ರೆ ಕೆಲವೊಂದು ಊರುಗಳಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಟ್ರಿಪ್ ಹಾಕಿ ಅಜ್ಜಿಗಳಿಗೆ ಅಜ್ಜಗಳಿಗೆಲ್ಲ ಕಾಶಿಯಾತ್ರೆ ಅವರು ಕೊನೆಗಾಲದಲ್ಲಿ ನೋಡುವಂತಹ ಜಾಗಗಳು ಪ್ರಮುಖವಾಗಿ ನೋಡಬೇಕಾಗಿರುವಂತಹ ಜಾಗಗಳು ಕಾಶಿಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಅಲ್ಲಿ ಹೋಗಿ ಬಂದರೆ ಜೀವನ ಮುಕ್ತಿಯಾಗುತ್ತೆ ಪಾವನ ಆಗುತ್ತೆ ಅನ್ನೋದು ಒಂದು ಇತಿಹಾಸ ಇರೋದ್ರಿಂದ ಸೊ ಅಜ್ಜ ಅಜ್ಜಿಗಳು ಕೂಡ ಕೊನೆ ಇದು ಇದರಲ್ಲಿ ಹೋಗ್ತಾರೆ ಕಾಶಿಯೆಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ ಅವರ ಜೀವನ ಮುಕ್ತ ಆಗೋ ಟೈಮ್ ಬರುತ್ತೆ ಇನ್ನೇನಿಲ್ಲ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿಯಾಗಿ ಎಲ್ಲರೂ ಅಷ್ಟೇ ಎಲ್ಲರಿಗೂ ಬೇರೆ ಕ ಬೇರೆ ಕಡೆಗೆ ಹೋಗಿ ಅಲ್ಲಿರುವಂತಹ ಒಂದು ಸೊಗಡನ್ನು ನೋಡೋದಕ್ಕೆ ತುಂಬ ತುಂಬ ಇಷ್ಟಪಡ್ತಾ ಇರ್ತಾರೆ ಅದೇ ರೀತಿ ಎಲ್ಲಾರು ರಜಾದಿನಗಳಿಗೋಸ್ಕರ ಹೋಗಿ ಆವೊಂದು ಸೊಬಗನ್ನು ಇಷ್ಟಪಡಲು ಬಯಸುತ್ತಾರೆ ಎಲ್ಲ ಬಯಸ್ತಾರೆ ಸೊ ಪ್ರವಾಸೋದ್ಯಮವು ಪ್ರವಾಸೋದ್ಯಮದಿಂದ ತುಂಬ ಅನುಕೂಲಗಳಾಗಿವೆ ತುಂಬ ಅನುಕೂಲಗಳಿರುತ್ತೆ ಅಲ್ಲಿ ಹೋಗಿ ಬಂದರೆ ಮೈಂಡ್ ಫ್ರೀ ಆಗೋದಾಗಿರ್ಬೋದು ಕೆಲವ್ರಿಗೆ ಓಡಾಡ್ಕೊಂಡು ಬರೋದ್ರಿಂದ ಮನಃಶಾಂತಿ ಸಿಗುತ್ತೆ ಅಲ್ಲಿ ಇರುವಂತಹ ಒಂದು ದೇಶಗಳನ್ನು ನೋಡೋದ್ರಿಂದ ಆಗಿರ್ಬೋದು ಸೊ ಅಲ್ಲಿ ಇರುವಂತಹ ಒಂದು ಜಾಗಗಳನ್ನು ಅನುಭವಿಸೋದ್ರಿಂದ ಆಗಿರ್ಬೋದು ತುಂಬ ತುಂಬ ಅವರಿಗೆ ಇಷ್ಟ ಆಗುತ್ತೆ ಆ ಪ್ಲೇಸ್ಗಳೆಲ್ಲ ನೋಡ್ತಾ ಇದ್ದರೆ ಸೊ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿನೇ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಹಿಂಗೆಲ್ಲಾರೂ ಎಲ್ಲಾರೂ ಟ್ರಿಪ್ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟನೇ ಇರುತ್ತೆ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡೋಗ್ತಾರೆ ಕಾಲೇಜಲ್ಲೋಗ್ತಾರೆ ಎಲ್ಲಿ ಇಲ್ಲ ಮನೇಲಿ ಫ್ಯಾಮಿಲೀಸ್ ರಜೆ ಇದ್ದಾಗ ಆಫೀಸ್ಗೋದಾಗ ಅಲ್ಲಿಂದ ಟ್ರಿಪ್ ಕ ಕರ್ಕೊಂಡೋಗ್ತಾರೆ ಸೊ ಎಲ್ಲ ಕಡೆಯಿಂದನೂ ಹೋಗ್ತಾನೇ ಇರ್ತಾರೆ ಮಳೆಗಾಲದಲ್ಲಾಗಿರ್ಬೋದು ಮತ್ತು ಮಕ್ಕಳಿಗೆ ರಜೆ ಬಂದಾಗ ಸಮ್ಮರಲ್ಲಿ ಕರ್ಕೊಂಡು ಹೋಗ್ತಾರೆ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತಾರೆ ಸೊ ಪುಣ್ಯಕ್ಷೇತ್ರಗಳಲ್ಲಿ ದೇವರ ದರ್ಶನವನ್ನು ಪಡೆದು ಬರ್ತಾ ಇರ್ತಾರೆ ಸೊ ಸೊ ಈ ಇದೆಲ್ಲ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆಗಿನ ಕಾಲದಿಂದಲೂ ಪ್ರವಾಸ ಅಂದರೆ ಎಲ್ಲರಿಗೂ ತುಂಬ ಇಷ್ಟವಾಗಿರೋ ತಾಣಗಳು ಕೂಡ ನಾವು ಗುರುತಿಸಬಹುದಾಗಿದೆ ಸೊ ಅದರಲ್ಲಿ ಕಡಿಮೆ ಆಗ್ತಾ ಇರೋದೇನಿಲ್ಲ ಇದು ಅತಿಯಾಗಿ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗೂ ಸೊ ಇದು ಎಲ್ಲರ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಒಳ್ಳೆಯ ಉದ್ದೇಶಗಳಲ್ಲಿ